ಪ್ರತಿಯೊಂದು ಮನೆಗೂ ಶೌಚಾಲಯದ ಅವಶ್ಯಕತೆ ಇದ್ದೇ ಇದೆ ನಮ್ಮ ಮನೆಯಲ್ಲು ಕೂಡ ಇದೆ ಮನೆಯಲ್ಲಿ ಶೌಚಾಲಯ ಇರೋದು ತುಂಬಾ ಒಳ್ಳೆದು ಯಾಕಂದರೆ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ವಯಸ್ಸಾದವರು ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಅವರೆಲ್ಲಾ ಬಿ ಬೈಲಿಗೆ ಹೋಗೋಕ್ ಆಗೋಲ್ಲ ಅವ್ರನ್ನು ಕರ್ಕೊಂಡು ಹೋಗೋರು ಯಾರು ಅವ್ರಿಗೆ ಅವರಷ್ಟಕ್ಕೆ ಹೋಗೋಕ್ ಆಗೋಲ್ಲ ಯಾರಾದರೂ ಒಬ್ಬರು ಬೇಕೇ ಬೇಕು ಅವ್ರನ್ನು ಹೇಗ್ ಕರ್ಕೊಂಡು ಹೋಗೋದು ಆ ತೊಂದರೆ ತಪ್ಪಿಸೋದು ಮನೆಯಲ್ಲೆ ಶೌಚಾಲಯ ಇದ್ದರೆ ಮಾತ್ರ ಅದೇ ರೀತಿಯೇ ಒಂದು ನೀರನ್ನಿಟ್ಟುಕೊಂಡು ಬೈಲು ಕಡೆ ಎಲ್ಲ ಹೋಗೋದು ಅದು ಅಸಹ್ಯ ಅನಿಸುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಮನೆಯಲ್ಲೆ ಶೌಚಾಲಯ ಇರೋದು ಬೇಕೇ ಬೇಕು ಮತ್ತು ವ ಅದೊಂದು ವರದಾನ ಅಂತಲೇ ಹೇಳ್ಬೌದು ಏಕಂದ್ರೆ ಅದು ಅವ್ರ ಹಕ್ಕು ಹಕ್ಕು ಕೂಡ ಆಗಿದೆ ಈಗ ಸರ್ಕಾರದವರೆಲ್ಲ ಏನು ಮಾಡಿಯಾರ ಸುಲಭ ಶೌಚಾಲಯ ಅಂತೆಲ್ಲ ಎಲ್ಲ ಕಡೆಗೂ ಶೌಚಾಲಯ ಕಟ್ಟೋಕೆ ದುಡ್ಡು ಕೊಡ್ತಾರೆ ಈ ಗ್ರಾಮೀಣ ಭಾಗದಲ್ಲಂತೂ ಸ್ವಲ್ಪ ದುಡ್ಡನ್ನು ಸರ್ಕಾರದವ್ರು ಕೊಡ್ತಾರೆ ಸ್ವಲ್ಪ ಪ್ರಮಾಣದ ದುಡ್ಡನ್ನು ಮನೆಯವರು ಹಾಕಿ ಶೌಚಾಲಯ ಕಟ್ಟಿಸಿಕೊಳ್ಳಿಕ್ಕೆ ಅನ್ಕೂಲ ಮಾಡಿ ಕೊಡ್ತಾರೆ ಈ ರೀತಿ ಬೇಕಾದಷ್ಟು ಸರ್ಕಾರದವರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಶೌಚಾಲಯ ಕಟ್ಸೋದಕ್ಕಂತ ನಗರ ಪ್ರದೇಶದಲ್ಲಿ ಏನಾಗ್ತದೆ ಹೆಚ್ಚಾಗಿ ಎಲ್ಲ ಮನೆಗಳಲ್ಲೂ ಶೌಚಾಲಯ ಇದ್ದೇ ಇರ್ತದೆ ಎಲ್ಲೋ ಕೊಳೆಗೇರಿಗಳಲ್ಲಿ ಇರ್ತಿರಲಿಲ್ಲ ಈಗ ಅಲ್ಲೂ ಕೂಡ ಸಾರ್ವಜನಿಕ ಶೌಚಾಲಯ ಮಾಡ್ತಾ ಇದ್ದಾರೆ ಸರ್ಕಾರದವರು ಶೌಚಾಲಯ ಇಲ್ಲದಿದ್ರೆ ಏನಾಗ್ತಿತ್ತು ಈ ಅನಾರೋಗ್ಯ ರೋಗರುಜಿನಗಳು ಹೆಚ್ಚಾಗ್ತವೆ ಅದು ಒಂದಲ್ಲದೆ ಹೆಣ್ಣುಮಕ್ಳಿಗೆ ಎಲ್ಲರೆದುರಿಗೂ ನೀರನ್ನು ತುಂಬಿಸಿಕೊಂಡು ಶೌಚಕ್ಕೆ ಬೈಲಿಗೆ ಹೋಗಿಬರ್ಬೇಕು ಅಂದರೆ ತುಂಬ ಹಿಂಸೆ ಆಗುತ್ತೆ ಎಲ್ಲರ ಮುಂದೆ ಹೋಗೋಕ್ಕೆ ಅಸಹ್ಯ ಅನಿಸುತ್ತೆ ಈ ರೀತಿ ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ಚಳಿ ಮಳೆ ಬಿಸಿಲು ಇದ್ದಾಗ ಹೊರಗಡೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಶೌಚಾಲಯ ಎಲ್ಲರೂ ಕಟ್ಟಿಸ್ತಾ ಇದ್ದಾರೆ ಅದು ಇನ್ನೊಂದು ಕೇಸ್ ಅಂದರೆ ಪೇಪರಲ್ಲಿ ಸುದ್ದಿ ಬಂದಿರೋದು ಒಂದು ಹುಡುಗಿ ಹಸೆಮಣೆಯಿಂದಲೇ ಎದ್ದೋಗಿಬಿಟ್ಲು ನನಗೆ ಈ ಮದುವೆನೆ ಬೇಡ ಯಾಕಂದರೆ ವರನ ಮನೆಯಲ್ಲಿ ಶೌಚಾಲಯ ಇರಲೇ ಇಲ್ಲ ಇದೆಲ್ಲ ತುಂಬ ಸುದ್ದಿಯಾಗಿತ್ತು ಇದ್ರಿಂದಲೇ ಗೊತ್ತಾಗುತ್ತೆ ಶೌಚಾಲಯದ ಮಹತ್ವ ಹೆಣ್ಣುಮಕ್ಳಿಗೆ ಎಷ್ಟು ಇದೆ ಅಂತ